ಹಲೋ ಹಾಂ ಕಿರಾಣಿ ಸ್ಟೋರ್ಸಾ ಓಕೆ ನಮ್ಗೊಂದು ಸ್ವಲ್ಪ ಕಿರಾಣಿ ಬೇಕಾಗಿತ್ತು ಹಬ್ಬಕ್ಕೆ ಸ್ವಲ್ಪ ನಾಳೆ ಬೆಳಗ್ಗೆ ಇರ್ತೀರಾ ಪ್ಯಾಕೆಟ್ ಓಕೆ ಓಕೆ ಆಡ್ರ್ ಮಾಡಿದನು ಮನೆಗೆ ಹಾಕಿ ಕಳಿಸ್ತೀರಾ ಓಕೆ ಓಕೆ ನಾವು ಒಂದು ನಾಲ್ಕು ಮೈಸೂರು ಸ್ಯಾಂಡಲ್ ಸೋಪ್ ಬೇಕಿತ್ತು ಒಂದು ನಾಲ್ಕು ವಿಮ್ ಬಾರ್ ಸೋಪ್ ಬೇಕಾಗಿತ್ತು ಒಂದು ಎರಡು ಕೆ ಜಿ ಶೇಂಗಾ ಬೇಕು ಒಂದು ಎರಡು ಕೆ ಜೆ ಪುಟಾಣಿ ಬೇಕು ಹಾಕಿ ಒಂದು ಪಕೆಟ್ ಹಾಕಿ ಫ್ರೀ ಐಟಮ್ ಹಾಫರಲ್ ಇದೇನಾ ಓಕೆ ಹಾಕಿ ಅಂದರೆ ವಿಮ್ ಬಾರಿಗೆ ಕೊಡ್ತಿರೋ ಅಥ್ವಾ ಹಂಗೆ ಆಫರಲ್ಲಿ ಇದೇನಾ ಅದು ಅದೇ ವಿಮ್ ಬಾರಲ್ಲಿ ಅದೇ ಕೇಳಿದ್ದು ಆಫರಲ್ಲಿ ಇದ್ದರೆ ಬ್ರೆಶ್ ವೇವ್ ಬ್ರೆಶ್ ಒಂದು ಕೊಟ್ಟ್ಬಿಡಿ ಸಾಕು ಹಾಂ ಹಾಂ ಆಮೇಲೆ ಬಟ್ಟೆ ಸೋಪು ಒಂದು ನಾಲ್ಕು ರಿನ್ ಅಕ್ಕಿ ಒಂದು ಹತ್ತು ಕೆ ಜಿ ಹಾಕಿ ಒಂದು ಜೀರಿಗೆ ಪಾಕೆಟ್ ಒಂದು ಸಾಸಿವೆ ಪಕೆಟ್

ಹಾಲು ಒಂದು ಲೀಟ್ರ್ ಹಾಲು ಹಾಕಿ ಒಂದು ಅರ್ಧ ಲೀಟ್ರ್ ಮೊಸ್ರು ಹಾಕಿ ಮೊಸರು ಇದೆಯಲ್ಲ ಮೊಸ್ರು ಹಾಕಿ ಬೆಣ್ಣೆ ಸಿಗುತ್ತಾ ಓಕೆ ಬೆಣ್ಣೆ ಸಿಕ್ಕರೆ ಒಂದು ಕೆ ಜಿ ಹಾಕಿ ಹ್ಞೂ ಆಮೇಲೆ ಓಕೆ ಮ್ಯಾಮ್ ನಾವು ನಿಮ್ಗೆ ಹೆಂಗೆ ಫೋನ್ ಪೇ ಮಾಡಬೇಕಾ ಅಥವಾ ಹಾಂ ಹೊಕೆ ಹಾಂ ಸರಿ ಓಕೆ ಓಕೆ ಆಯಿತು ಮ್ಯಾಮ್ ತ್ಯಾಂಕ್ ಯು